ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಕುಟುಂಬದ ಸದಸ್ಯರೊಂದಿಗೆ ಸೇರುವ ಸ್ಥಳ ಅದು ಯಾವಾಗ ಎಂದರೆ ಹಬ್ಬದ ಸಂದರ್ಭದಲ್ಲಿ ಬೇರೆ ಬೇರೆ ಹಬ್ಬ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡುತ್ತೇವೆ ಅದು ವಿಶೇಷವಾಗಿ ಮಾಡುತ್ತೇವೆ ಬೇರೆ ಸಮಯದಲ್ಲಿ ನಾವು ಹೆಚ್ಚಾಗಿ ವಿಶೇಷವಾದ ತಿಂಡಿ ತಿನಿಸುವನ್ನು ಮಾಡೋದಿಲ್ಲ ನಾವು ಹಬ್ಬದ ಸಂದರ್ಭದಲ್ಲಿ ಮಾಡುತ್ತೇವೆ ಇಂತ ಎಲ್ಲ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಎಲ್ಲ ಕುಟುಂಬದ ಸದಸ್ಯರು ಒಟ್ಟಾಗಿ ಸೇರಿ ಮಾಡುತ್ತೇವೆ ಆವಾಗ ನಾವು ಒಟ್ಟಿಗೆ ಸೇರಿ ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿಕೊಂಡು ತಿಂಡಿಗಳನ್ನು ಅಡುಗೆಗಳನ್ನು ಮಾಡುತ್ತೇವೆ ಅಲ್ಲಿ ನಾವು ನಾವು ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳುತ್ತೇವೆ ಯಾಕೆಂದರೆ ನಮ್ಮ ಕುಟುಂಬದವರೊಂದಿಗೆ ನಾವು ಸಮಯ ಕಳೆಯಬೇಕು ಹಾಗೇ ಕೆಲಸವು ಕೂಡ ಆಗಬೇಕು ಹಾಗಾಗಿ ಆ ಸಮಯದಲ್ಲಿ ಅಡುಗೆ ಮನೇನ್ನ ಆ ಸಂದರ್ಭಕ್ಕೆ ಉಪಯೋಗಿಸುತ್ತೇವೆ ಹಾಗೇ ಇನ್ನಿತರ ಕಾರ್ಯಕ್ರಮ ಎಂದರೆ ಎಲ್ಲಾ ನಮ್ಮ ಕುಟುಂಬದ ಸದಸ್ಯರು ಒಟ್ಟಾಗಿ ಸೇರಬೇಕಾಗಿದ್ದರೆ ಅದು ಯಾವುದಾದರೊಂದು ಒಳ್ಳೆಯ ಕಾರ್ಯಕ್ರಮ ನಡೆದರೆ ಮಾತ್ರ ನಾವು ನಮ್ಮ ಕುಟುಂಬದ ಸದಸ್ಯರು ಎಲ್ಲ ಒಟ್ಟಾಗಿ ಸೇರೋದು ಅಂದರೆ ಮದುವೆ ಮೆಹಂದಿ ರ ಎಂಗೇಜ್ಮೆಂಟ್ ರಿಸಪ್ಷನ್ ಬರ್ತ್ಡೇ ಹೀಗೆ ಇಂತಹ ಸಂದರ್ಭ ಆಗಿರಬೇಕು ನಾವೆಲ್ಲ ಕುಟುಂಬದ ಸದಸ್ಯರು ಒಟ್ಟಾಗಿ ಸೇರಬೇಕಾದರೆ ಆ ಸಮಯ ಆ ಸಂದರ್ಭ ದಿಕ್ಕೆ ನಾವು ಒಟ್ಟಾಗಿ ಸೇರಿ ಅಡುಗೆ ಮನೆಯಲ್ಲಿ ಎಲ್ಲಾ ಹೆಂಗಸರು ಒಟ್ಟಾಗಿ ಸೇರಿ ಅಡುಗೆ ಮಾಡೋದಾಗಿರಬೋದು ಅಥವಾ ಗಂಡಸರು ಹೊರಗಡೆ ಏನಾದರು ಸ್ಪೆಷಲ್ ಅಂದರೆ ಕೋಳಿಗೆಗಳನ್ನೆಲ್ಲ ಅವರು ಮಾಡೋದಿರ್ರ್ಬೋದು ಅಂದರೆ ಹೀಗೆ ಒಟ್ಟಾಗಿ ನಾವು ಎಲ್ಲಾ ಒಟ್ಟಿಗೆ ಸೇರಿ ಅಡುಗೆ ಮಾಡೋದೆಂದರೆ ಯಾವಾಗಾದರು ಒಮ್ಮೆ ಅಂದ್ರೆ ಎಂಥಾದ್ರು ಸಂದರ್ಭಿದ್ದರೆ ಮಾತ್ರ ನಾವೆಲ್ಲ ಒಟ್ಟಾಗಿ ಸೇರೋದು ಅಂದರೆ ನಮ್ಮ ಮಂಗಳೂರು ಉಡುಪಿ ಕಡೆ ಎಂದರೆ ಭೂತ ಆರಾಧನೆ ಅಂದರೆ ಕೋಲ ಇಂತ ಸಂದರ್ಭದಲ್ಲಿ ನಾವೆಲ್ಲಾ ಕುಟುಂಬದ ಸದಸ್ಯರು ಎಲ್ಲಿದ್ದರು ನಾವು ಒಂದುಗೂಡುತ್ತೇವೆ ಅಂದರೆ ನಮಗೆ ನಮ್ಮ ದೈವಾಧಾರಣೆ ಎಲ್ಲ ತುಂಬಾ ನಾವು ಪ್ರಾಮುಖ್ಯತೆ ಕೊಡ್ತೇವೆ ನಾವು ಉಡುಪಿ ಮಂಗಳೂರಿನವರು ಹಾಗೆ ನಮ್ಮ ಮನೆಲ್ಲಿ ಭೂತದಾರ ಭೂತ ಆರಾಧನೆ ಆಗುತ್ತೆ ಎಂದರೆ ಅದು ಬಾಂಬೆ ಆಗಿರಲಿ ದುಬೈಗಿರಲಿ ಎಲ್ಲಿದ್ದರೂ ಒದೊಂದು ಕವರಿನಲ್ಲಿ ಒಬ್ಬೊಬ್ಬರಾದು ಬಂದೇ ಬರುತ್ತೇವೆ ನಾವು ಅಂದರೆ ನಮಗೆ ನಮ್ಮ ದೈವ ಮುಖ್ಯವಲ್ಲ ಹಾಗೆ ಆ ಸಂದರ್ಭದಲ್ಲಿ ನಾವು ಎಲ್ಲ ನಮ್ಮ ಕುಟುಂಬದವರೊಟ್ಟಿಗೆಲ್ಲ ಸೇರುತ್ತೇವೆ ಮತ್ತೆ ನಮಗೆ ಎಂಥ ಭಾವನೆ ಉಂಟು ಅದನ್ನೆಲ್ಲ ಅವರೊಟ್ಟಿಗೆ ತೋರಿಸ್ತೇವೆ ಅವರೊಂದಿಗೆ ಸುತ್ತಾಡಲಿಕ್ಕೆ ಹೋಗುತ್ತೇವೆ ಎಲ್ಲರೂ ಕಸಿನ್ಸ್ ಎಲ್ಲ ಅಂದರೆ ನಾವು ಅಕ್ಕ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಹೀಗೆ ನಾವೆಲ್ಲ ಒಟ್ಟಿಗೆ ಸೇರಿ ಅಡುಗೆ ಮನೆಗೆ ಹೋಗುತ್ತೇವೆ ಅಲ್ಲಿ ಅಡುಗೆ ಮಾಡ್ತೇವೆ ಒಟ್ಟಿಗೆ ಸೇರಿ ಯಾರುಯಾರಿಗೆ ಯಾವ್ಯಾವ್ದು ಇಷ್ಟ ಇರುತ್ತೆ ಅದನ್ನೆಲ್ಲ ಒಟ್ಟಿಗೆ ಸೇರಿ ಮಾಡುತ್ತೇವೆ ಅಂದರೆ ಬೇರೆ ಸಮಯ್ದಲ್ಲಿ ನಾವೆಲ್ಲ ಒಟ್ಟಿಗೆ ಸಿಗೋದಿಲ್ಲ ಮಾತನಾಡಲಿಕ್ಕೆ ಸಿಗೋದಿಲ್ಲ ಸಿಗುತ್ತೇವೆ ಅಂದರೆ ಈಗಿನ ಕಾಲದಲ್ಲಿ ಮೊಬೈಲಲ್ಲಿ ವೀಡ್ಯೋ ಕಾಲ್ ಕಾಲ್ ಮೆಸೇಜ್ ಹೀಗೆ ಈ ರೀತಿ ಸಿಗುತ್ತೇವೆ ಆದರೆ ನಾವೆಲ್ಲ ಒಟ್ಟಿಗೆ ಸೇರೋದು ಅಪರೂಪಕ್ಕೆ ಒಮ್ಮೆ ವರ್ಷಕ್ಕೊಮ್ಮೆ ಹೀಗೆ ಆ ಸಿಗುವ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಗಮ್ಮತ್ತು ಮಾಡಿಕೊಂಡು ಖುಷಿಯಲ್ಲಿದ್ದುಕೊಂಡು ಫಯರ್ ಎಂಡ್ ಕುಕ್ಕಿಂಗ್ ಸಹ ಮಾಡ್ತೆವಂದಿ ಹೊರಗಡೆ ಬಂದೊಂದಿ ಕೋಳಿಯನ್ನೆಲ್ಲಾ ಬೆಂಕಿಯಲ್ಲಿ ಕಾಯಿಸ್ಕೊಂಡು ತಿನ್ನೋದು ಹೀಗೆ ಅಂದರೆ ಎಲ್ಲಾ ಒಟ್ಟಿಗೆ ಸೇರಿಕೊಂಡು ಆ ಸಂದರ್ಭದಲ್ಲಿ ನಾವು ನಮಗೆ ಎಂತೆನಿಸು ಅದನ್ನೆಲ್ಲಾ ಹೇಳಿಕೊಂಡು ಆಟ ಆಡಿಕೊಂಡು ಮಜಾ ಮಾಡಿಕೊಂಡು ಹೀಗೆ ನಾವೆಲ್ಲ ಸಮಯವನ್ನು ಕಳೆಯುತ್ತೇವೆ ಅಂದರೆ ನಮಗೆ ಕರೆಕ್ಟ್ ಸ್ಪಾಟ್ ಸಿಗುದಂದು ಎಲ್ಲರು ಒಟ್ಟು ಸೇರಿ ಹೆಂಗಸರಿಗೆ ಎಸ್ಪೆಷಲಿ ಅಂದರೆ ಅಡುಗೆ ಮನೇನೆ ಯಾಕೆಂದ್ರೆ ಒಬ್ಬರಿಗೊಬ್ಬರು ನಾವು ಅಲ್ಲಿ ಸಹಾಯ ಮಾಡ್ತೆವಂದಿ ನೀನು ತರಕಾರಿ ಮುರಿದರೆ ನಾನು ಒಗ್ಗರಣೆ ಇಡ್ತೇನೆ ನೀನು ಒಗ್ಗರಣೆ ಇಟ್ಟರೆ ನಾನು ಅನ್ನ ಬೇಯಿಸ್ಲಿಕೆ ಇಡ್ತೇನೆ ಹೀಗೆ ಎಲ್ಲಾ ಒಟ್ಟಿಗೆ ಸೇರಿ ನಾವು ಆ ಸಮಯವನ್ನು ಕಳಿತೇವೆ ಅಂದರೆ ಅಡುಗೆ ಮನೆಯಲ್ಲಿ ಏನೋ ಒಂದು ಸ್ಪೆಷಲ್ ಎಲ್ಲ ವಿಷಯ ಬಾಯಿಬಿಡ್ತೇವೆ ಅಂದರೆ ನಮಗೆ ಕಷ್ಟ ಇರಲಿ ಖುಷಿ ಇರಲಿ ಏನೇ ಇದ್ರು ನಾವದನ್ನು ಅಡುಗೆ ಮನೆಯಲ್ಲಿ ಕಳೀತೇವೆ ಮತ್ತೆ ಕುಟುಂಬದ ಸದಸ್ಯರೆಲ್ಲ ಸಿಕ್ಕಾಗ ನಾವು ಖುಷಿಯಾಗಿರುತ್ತೇವೆ